ನಮಸ್ಕಾರ ಸರ್ ನಾನು ರಕ್ಷಿತಾ ಮಾತಾಡುವುದು ಸರ್ ನೀವು ಕ್ಯಾಬ್ ಡೈವರು ವೆಂಕಪ್ಪ ಅಲ್ಲವಾ ಸರ್ ಮಾತಾಡೋದು ಹಾಂ ಸರ್ ನಮಗೆ ನಾಡಿದ್ದು ಆದಿತ್ಯವಾರ ಮಡಿಕೇರಿಗೆ ಹೋಗಲಿಕ್ಕೆ ಇದೆ ಹಾಗಾಗಿ ನಿಮ್ಮ ಕಾರೊಂದು ಬುಕ್ ಮಾಡುವ ಅಂತ ಇದ್ದೇವೆ ಸರ್ ಹೌದು ಸರ್ ಆದಿತ್ಯವಾರ ನೀವು ಫ್ರೀ ಇರ್ಬೋದಾ ಸರ್ ಆ ದಿನ ಹಾಂ ಸರ್ ಒಳ್ಳೆಯದು ನಾವು ಒಟ್ಟು ಐದು ಜನ ಇದ್ದೇವೆ ಸರ್ ನಾನು ನನ್ನ ಯಜಮಾನ್ರು ನನ್ನ ಅತ್ತೆ ಮಾವ ಮತ್ತು ನನ್ನ ಮಗ ಸರ್ ಹೌದು ಹಾಗಾಗಿ ಸ್ವಲ್ಪ ದೊಡ್ಡ ಕಾರೇ ಇರಲಿ ಅಂತ ಅವ್ರು ಸಹ ಹೇಳ್ತಾ ಇದ್ದರು ಹೌದು ಸರ್ ಆದಿತ್ಯವಾರ ಬೆಳಗ್ಗೆ ಹೋಗಲಿಕ್ಕೆ ಆದಿತ್ಯವಾರ ಬೆಳಗ್ಗೆ ಹೋಗಿ ಮಂಗಳವಾರ ಬೆಳಗ್ಗೆ ವಾಪಸ್ ಸರ್ ಹೌದು ಒಟ್ಟು ಎರಡು ದಿನದ ಪ್ರವಾಸ ಹೌದು ನೀವು ಆದಿತ್ಯವಾರ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಮನೆಗೆ ಬನ್ನಿ ಹೌದು ನಮ್ಮ ಮನೆಯ ವಿಳಾಸ ಹೇಳ್ತೇನೆ ಸರ್ ನಾನು ಮನೆ ನಂಬ್ರ ನಲ್ವತ್ತೇಳು ಮೂರನೇ ಅಡ್ಡರಸ್ತೆ ಮಲ್ಲೇಶ್ವರ ಬೆಂಗಳೂರು ಹೌದು ಸರ್ ಅದೇ ಮಲ್ಲೇಶ್ವರಂ ಬೆಂಗಳೂರು ಹಾಂ ಸರ್ ಮೊಬೈಲ್ ನಂಬರ್ ಇದೆ ನನ್ನದು ಇದಕ್ಕೆ ನೀವು ಏನಾದರು ಇದ್ದರೆ ಕಾಲ್ ಮಾಡ್ಬೋದು ಹಾಂ ಸರ್ ಈ ವಿಳಾಸಕ್ಕೆ ಬೆಳಗ್ಗೆ ನೀವು ಐದು ಗಂಟೆಗೆ ಸರಿಯಾಗಿ ಬರಬೇಕು ಸರ್ ನಾವು ಸಮಯಕ್ಕೆ ಸರಿಯಾಗಿ ತಯಾರಾಗಿರ್ತೇವೆ ನೀವು ಐದು ಗಂಟೆಗೆ ಬೆಳಗ್ಗೆ ಬನ್ನಿ ಎಕ್ಸಾಕ್ಟ್ ಐದು ಗಂಟೆಗೆ ನಮ್ಮ ಮನೇಲಿದ್ರೆ ಸಾಕು ಸರ್

ಮಡಿಕೇರಿಯಲ್ಲಿ ನಾವು ಮೊದಲನೇ ದಿನ ಮಹಾದಳಪತಿ ಪೀಕ್ಗೆ ಹೋಗೋಣ ಫಸ್ಟ ಹೌದು ನಂತರ ಅಲ್ಲಿಂದ ರಾಜಾ ಸೀಟ್ ಇದೆಯಲ್ವಾ ಸರ್ ಹೌದು ಅಲ್ಲಿಗೆ ಹೋಗೋಣ ನಂತರ ಅಲ್ಲಿಂದ ನಾವು ಅಬ್ಬೆ ಫಾಲ್ಸ್ ನೋಡಲಿಕ್ಕೆ ಹೋಗೋಣ ಅಂತ ಇದ್ದೇವೆ ಸರ್ ಹೌದು ಅಷ್ಟಕ್ಕೆ ಸಾಯಂಕಾಲ ಆಗ್ತೇವೆ ಸಾಯಂಕಾಲ ಆಗ್ತದೆ ಸಾಯಂಕಾಲ ಹೌದು ಅಬ್ಬೆ ಫಾಲ್ಸ್ ನೋಡಿ ನಂತರ ಗೋಲ್ಡನ್ ಟೆಂಪಲ್ಗೆ ಆ ದಿನ ಹೋಗಿ ಆ ದಿನ ಆ ದಿನದ್ದು ಪ್ರವಾಸನ ಮುಗಿಸೋಣ ಅಂತ ಹೌದು ಗೋಲ್ಡನ್ ಟೆಂಪಲ್ಗೆ ಕೊನೆಯದಾಗಿ ಹೋಗೋಣ ಆ ದಿನ ನಾವು ಆದಿತ್ಯವಾರ ಹಾಂ ಹೌದು ಸರ್ ಹೌದು ನೆಕ್ಸ್ಟ ನಾ ದಿನ ನಾವು ರೂಮಿಗೆ ಬರ್ತೇವಲ್ಲವಾ ಗೋಲ್ಡನ್ ಟೆಂಪಲ್ಗೆ ಹೋಗಿ ಈ ನಂತರ ರೂಮಿಗೆ ವಾಪಸ್ ಬರೋಣ ಮರುದಿನ ನಾವು ಓಂಕಾರೇಶ್ವರ ದೇವಸ್ಥಾನದಿಂದ ಶ್ಟಾಟ್ ಮಾಡೋಣ ನಮ್ಮದು ಹೌದು ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಕೋಟೆ ಬೆಟ್ಟಕ್ಕೆ ಹೋಗೋಣ ಹೌದು ಸರ್ ಕೋಟೆ ಬೆಟ್ಟಕ್ಕೆ ಹೋಗೋಣ ನಂತರ ಅಲ್ಲಿಂದ ಕೂಡ ಕೂರ್ಗ ಅಡ್ವೆಂಚರ್ ಕ್ಲಬ್ ಇದ್ಯಲ್ವಾ ಸರ್ ಹೌದು ಹೌದು ಆಂ ಅಲ್ಲಿಗೆ ಹೋಗೋಣ ಅಲ್ಲಿ ಮಕ್ಕಳಿಗೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ತದೆ ಸ್ವಲ್ಪ ಸಮಯ ಕಳೆದು ಅಲ್ಲೇ ನೆಕ್ಸ್ಟ್ ನಾವು ಕಾಫಿ ತೋಟಕ್ಕೆ ನೋಡಲಿಕ್ಕೆ ಹೋಗೋಣ ಸರ್ ಹೌದು ಕಾಫಿ ತೋಟ ನೋಡಲಿಕ್ಕೆ ಹೋಗೋಣ ಆಗ ಕತ್ತಲೆ ಆಗ್ತದೆ ಆಮೇಲೆ ಮತ್ತೆ ವಾಪಸ್ ಬರೋಣ ಬಂದು ಫ್ರೆಶ್ ಅಪ್ ಆಗಿ ಮರುದಿನ ಬೆಳಗ್ಗೆ ಹೊರಡೋಣ ಸರ್ ಅಲ್ಲಿಂದ ಹೌದು ಸರ್ ಎರಡು ದಿನ ಟ್ರಿಪ್ಪು ಹಾಂ ಹಾಂ ನಾಡಿದ್ದು ಆದಿತ್ಯವಾರ ಹೌದು ಸರ್ ಹೌದು ನಾಡಿದ್ದು ಆದಿತ್ಯವಾರ ಹನ್ನೊಂದು ಹನ್ನೆರಡು ಹನ್ನೆರಡು ತಾರೀಕಿಗೆ ಹೋಗೋಣ ಹದಿನೈದಕ್ಕೆ ವಾಪಸ್ ಬರೋಣ ಸರ್ ಹದಿನಾಲ್ಕಕ್ಕೆ ಹೌದು ಹದಿನಾಲ್ಕಕ್ಕೆ ವಾಪಸ್ ಬರೋಣ ಸರಿ ಸರ್ ಓಕೆ ಹೌದು ಸರ್ ಎಷ್ಟಾಗ್ತದೆ ಚಾರ್ಜ್ ಅಂತ ಹೇಳಿದರೆ ಒಳ್ಳೆದಿರ್ತದೆ ಸರ್ ನಮಗೊಂದು ಹಾಂ ಹಾಂ ಸರಿ ಐದು ಸಾವಿರವಾ ಸರಿ ಸರಿ ಐದು ಸಾವಿರ ಓಕೆ ಸರಿ ಹಾಂ ಆದಿತ್ಯವಾರ ಬೆಳಗ್ಗೆ ಬನ್ನಿ ಮಂಗಳವಾರ ಹೌದು ಮಂಗಳವಾರ ವಾಪಸ್ ಹೌದು ಸರ್ ಸರಿ ಐದು ಸಾವಿರ ಆಗ್ತದಲ್ಲವಾ ಏನಾದರು ಕನ್ಸೆಷನ್ ಇದ್ದರೆ ಒಳ್ಳೆಯದಿತ್ತು ಸ್ವಲ್ಪ ಹೌದು ಕನ್ಸೆಷನ್ ಮಾಡಿದರೆ ಒಳ್ಳೆಯದಿತ್ತು ಸರಿ ಸರಿ ಹಾಂ ಸರಿ ಆಯಿತು ಸರ್ ಧನ್ಯವಾದ ಸರ್